ಈಗ ನಾವು ತಯಾರ್ಸಿದ ಅಡುಗೆ ಬಗ್ಗೆ ಬೇರೆವ್ರು ಹೇಳೋದಂದ್ರೆ ಏನಾಗಿತ್ತು ಅಂತಂದ್ರೆ ಒಂದಿನ ನಮ್ಮ ದೊಡ್ಡಮ್ಮ ಮನೆಗ್ ಬಂದೀಳು ಅವ್ರ ಮಗಳು ನನ್ನ ಕಸಿನ್ ಆಕಿನ ಸೇರ್ಕಂಡು ನಾ ಮಸ್ತಿ ಮಾಡೋದೆ ಮಾಡೋದು ಆಕಿನ ಬಂದು ಅವ್ನಿಗೆ ನಮ್ಮ ದೊಡ್ಡಮ್ಮ ಬನ ಗೋ ನನ್ನ ಕೈಯಾರೆ ಗೋಬಿ ಮಂಚೂರಿ ಹ್ಯಾ ಯುಟೂಬ್ ನೋಡಿ ಮಾಡ್ದೆ ಅದು ಅವ್ರಿಗೆ ಭಾಳ ಇಷ್ಟ ಆಯಿತು ಈಗ ಅದರ್ದು ಅದು ಹ್ಯಾಂಗೆ ಮಾಡಿನಂಥ ಅವ್ರು ಕೇಳ್ತಾರೆ ಈಗ ನಂಗೆ ಅದಕ್ಕೆ ನಾ ಈಗ ಏನು ಮಾಡ್ಬೇಕಂದ್ರೆ ಮೊದಲು ಚೊಲೋ ಅದ್ಕೆ ಅದು ಗೋಬಿಗಾ ಫುಲ್ ಗೋಬಿ ತಗೋಬೇಕು ಅಥವಾ ನಡಿತದ ಬಟ್ ಫುಲ್ ಗೋಬ್ಬಾಗ ಚೊಲೋ ಬೇರೆನೆ ಟೇಸ್ಟ್ ಬರ್ತದ ಅದಕಿನ್ನ ಫುಲ್ ಗೋಬಿ ತೊಗೊಂಡು ಅದಕ್ಕೆ ಎಲ್ಲ ಚೊಲೋ ವಾಷ್ ಮಾಡಬೇಕು ವಾಷ್ ಮಾಡಿ ಆಮೇಲೆ ಅದಕ್ಕೆಲ್ಲ ಚಲೋ ಸಣ್ಣ ಪೀಸಸ್ನ ಕಟ್ ಮಾಡಬೇಕು ನಮ್ಗೆ ಇದು ಗೋಬಿ ಮಂಚೂರಿ ಮಾಡ್ಲಾಕೆ ಅಲ್ಲಾ ಕಾನ್ ಫ್ಲೋರ್ ಹಿಟ್ಟು ಬೇಕಾಗ್ತದೆ ಒಂದು ಸ್ವಲ್ಪ ಕಾನ್ ಫ್ಲೋರ್ ಹಿಟ್ಟು ತೋಬೇಕು ಕಾನ್ ಫ್ಲೋರ್ ಹಿಟ್ಟು ತೊಂದಿಲ್ಲ ಅಂದರು ಒಂದು ಸ್ವಲ್ಪ್ ಕ್ರಿಸ್ಪಿ ಆದಂಗೆ ಆತದ ಅದುಕ್ಕೆ ಒಂದು ಕಾನ್ ಫ್ಲೋರ್ ತಗೋಬೇಕು ಕಾನ್ ಫ್ಲೋರಿಗೆ ಅದ್ರ ಕೂಡ ಅದುಕ್ಕೆ ಮಿಕ್ಸ್ ಮಾಡ್ಲಾಕ ಒಂದುಸ್ವಲ್ಪ ಮೈದಾಹಿಟ್ನು ಬೇಕಾಗ್ತದೆ ಮೈದಾ ಹಿಟ್ಟು ತಗೋಬೇಕು ಅವೆರಡೂ ಕಲಸ್ಬೇಕು ಆಮೇಲೆ ಅದ್ರಗೆಲ್ಲ ವಾಟ್ರ್ ಆ್ಯಡ್ ಮಾಡಬಾರ್ದು ಇದು ಏನು ಮೊಶ್ಚರೈಸರ್ ಇರ್ತದೆ ಅಲ್ಲ ಗೋಬಿದು ಅದೆ ನೀರಾಗಿ ಕನ್ವರ್ಟ್ ಆತದೆ ನೀರು ಹಾಕಬಾಡ್ದು ಆಮೇಲೆ ಅದು ಒಂದು ಬೌಲ್ ತೋಬೇಕು ಬೌಲ್ನಾಗೆ ಕಾನ್ ಫ್ಲೋರ್ ಹಾಕಬೇಕು ಅದು ಕಾನ್ ಫ್ಲೋರೆ ಹೆಂಗಿರ್ಬೇಕು ಅಂತಂದ್ರೆ ಈಗ ಫುಲ್ ಜಾಸ್ತಿ ಕ್ವಾಂಟಿಟಿ ಅಂತಂದ್ರೆ ಈಗ ಸ್ವಲ್ಪ್ ತಿಳಿರಿ ಅದ್ರಗ ಒಂದು ಟು ಫಿಫ್ಟಿ ಗ್ರಾಮ್ ಹಾಕಿರ ಅಂತ ಹೇಳಿದ್ರೆ ಕಾನ್ ಫ್ಲೋರ್ ಅದ್ರಾಗೆ ಒಂದೂ ಏಯ್ಟಿ ಟು ಹಂಡ್ರೆಡ್ ಗ್ರಾಮಿಂದೂ ಮೈದಾಹಿಟ್ಟು ಹಾಕಬೇಕು ಮತ್ತು ನಿಮ್ಗೆ ಎಷ್ಟು ಉಪ್ಪು ಅಂದ್ರೆ ಈಗೀಗ ಬಿ ಪಿ ಇರ್ತದೆ ಒಬ್ಬೊಬ್ರ್ ಜಾಸ್ತಿ ಉಪ್ಪು ಉಪ್ಪು ತಿನ್ನೊಲ್ಲ ಒಬ್ರೊಬ್ರು ಸ್ವಲ್ಪ್ ಕಮ್ಮಿ ಉಪ್ಪು ತಿಂತಾರೆ ಅದಕ್ಕೆ ನಿಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟೇ ಉಪ್ಪು ಹಾಕೋಬೇಕು ಆಮೇಲೆ ಒಂದು ಸ್ವಲ್ಪ ಈಗ ಮಸಾಲೆ ಇರ್ತಾವೆ ಎಮ್ ಟಿ ಆರ್ ಪೌಡರ್ ಇರ್ತದೆ ಅಂದ್ರೆ ನಮ್ಮದು ಯಾವ್ದು ಬಿ ನಾವು ಏನು ಯೂಸ್ ಮಾಡ್ತೀವೋ ಅತಂದ್ರೆ ಈ ಹಳ್ಳಿ ಊರಾಗ್ ಅದೆಲ್ಲ ಗಾಯ್ಕುಲ್ ಮಸಾಲಾ ಅಂತಿರ್ತದೆ ಅದು ಯೂಸ್ ಮಾಡ್ತಾರಾ ಎಮ್ ಟಿ ಆರ ಇವೆಲ್ಲಾ ಮಸಾಲೆ ಹಾಕಬೇಕು ಒಂದು ಸ್ವಲ್ಪ ಆಮೇಲ ಈಗ ವಾಷ್ ಮಾಡಿ ಸಣ್ಣ ಹೋಳಿಟ್ಟು ಗೋಬಿ ಏನು ಮಾಡಬೇಕು ಅದು ವಾಷ್ ಮಾಡಿ ಕಟ್ ಮಾಡಿರ್ತೇವೆ ನಾವು ಗೋಬಿ ತಗೊಂಡ್ ಅದ್ರಾಗೆ ಹಾಕಬೇಕು ಅವು ಮೋಯ್ಚ ಆಮೇಲೆ ಅದು ಹಿಟ್ಟೆಲ್ಲ ಚೊಲೋ ಕಲಸ್ಕೋಬೇಕು ಈಗ ನೋಡ್ರಿ ಈಗ ನಾವು ಮನೆಯಾಗ್ ಮಾಡ್ದೆವು ಅಂತಂದ್ರೆ ನಾವು ಈ ಗೋಬಿ ಮಂಚೂರಿ ಮನೆಯಾಗ್ ಮಾಡ್ದೆವು ಅಂತಂದ್ರೆ ಚೊಲೋ ಕ್ಲೀನ್ ಇದ್ದಿದು ಅಂದರೆ ಈಗ ಎಣ್ಣೆ ಗೋಲ್ಡ್ ವಿನ್ನರ ಹಿಂಗೆಲ್ಲಾ ಚೊಲೋ ಬ್ರ್ಯಾಂಡಿದು ಎಣ್ಣೆ ಯೂಸ್ ಮಾಡ್ತೀವಿ ಮತ್ತು ಈಗ ಹೊರಗೆ ತಿಂದೇವು ಅಂತಂದ್ರೆ ಅವ್ರೆಲ್ಲಾ ಹಿಂಗೆ ಚೊಲೋ ಇರ್ಲಾರ್ದ ಎಣ್ಣೆ ಹಿಂಗೆ ಇಂಥವೆಲ್ಲ ಭಾ ಅಂದ್ರೆ ಚೊಲೋ ಇರ್ಲಾರ್ದ ಎಣ್ಣೆ ಅಂತ ಹ್ಯಾಂಗೆ ಅಂತಂದ್ರೆ ಕರ್ದಿದ್ದ ಎಣ್ಣಿನ ಮತ್ತೆ ಕರ್ದು ಕರ್ದು ಅಂದ್ರೆ ಹಿಂಗೆ ಏನರ ಹೊರಗೆ ತಿಂದೇವು ಅಂದ್ರೆ ಹಿಂಗೆ ಏನರ ಹಿಂಗೆ ಆರಾಮ್ ತಪ್ತದೆ ಹಿಂಗೆ ಏರ ಇದು ಆಗ್ತದೆ ಅದಕ್ಕೆ ಏನು ಮಾಡಬೇಕು ನಾವು ಮನೇಗೆ ಅಂದ್ರೆ ಇದು ಪರ್ಫೆಕ್ಟ ಅಂತ ಇಲ್ಲ ಅಂದ್ರೆ ಎಷ್ಟು ಚೊಲೋ ಆಗ್ತದೆ ನಮ್ಮ ಕೈಲಿ ಚಲೋ ಮಾಡಬೇಕು ಈಗ ಅದುಕ್ಕೆ ಮತ್ತು ಅವ್ರು ಏನು ಮಾಡ್ತರೆ ಈಗ ನಾವು ಗೋಬಿ ಮಂಚೂರಿ ಅಂತಂತು ಗೋಬಿ ಮಾಡ್ತೀವಿ ಅವ್ರೇನು ಮಾಡ್ತಾರೆ ಗೋಬಿ ಜಾಗನಾಗೆ ಸೋಯಾ ಹಾಕಿ ಮಾರ್ತಾರೆ ಹಿಂಗೆ ಮಂದಿಗೆಲ್ಲ ಹುಚ್ಚು ಮಾಡ್ತಾರೆ ಅವರು ಮತ್ತು ಎಣ್ಣೆ ಮತ್ತು ಜರನೂ ಹಿಂಗೆ ಚೊಲೋ ಹೈದಿಲಿಂತ ಮಾಡಲೆ ಅವರು ಎಣ್ಣೆನೂ ಆಯಿತು ಕೌಂಟ್ ಎಣ್ಣೆ ಅಂತ ನಮ್ಮೂರ ಭಾಷಿನಾಗ್ ಹೇಳ್ಬೇಕು ಅಂದ್ರೆ ಕೌಂಟ್ ಎಣ್ಣೆ ಅಂತ ಅಂತಾರೆ ಕೌಂಟ್ ಎಣ್ಣೆ ಹಾಕ್ತಾರೆ ಮತ್ತು ಅದ್ರಾಗೆ ಸೋಯಾ ಹಾಕ್ತರೆ ಸೋಯಾ ಒಬ್ರೊಬ್ರಿಗೆ ಇಷ್ಟ ಇಲ್ಲ ನಂಗೆ ತೂರ್ ನಂಗೆ ಸೋಯಾ ಅಂದ್ರೆ ಹಿಂಗೆ ಅದು ಏನು ಪ್ಯೂರ್ ವೆಜಿಟೇರ್ಯನ್ ಇದೀನಿ ಅದು ನಂಗೇನು ಫೀಲ್ ಬರ್ತದೆ ಹಿಂಗೆ ಯಪ್ಪ ನಾ ಚಿಕನ್ ತಿಂದಂಗೆ ಫೀಲ್ ಬರ್ತದೆ ಅದು ನಾ ಸೋಯಾ ಹೋಗಲಿಗ ನಮ್ಮ ಮನೆಯಾಗು ಮಮ್ಮಿ ಪಲ್ಯ ಮಾಡಿದ್ರುನ್ ನಾನು ತಿನ್ನೊಲ್ಲ ಸೋಯಾ ಅದಕ್ಕೆ ಹೋದಾಗ ಅವ್ರು ಏನು ಮಾಡ್ತಾರೋ ಒಂದೊಂದು ಶಾಪ್ದೊರು ಅದ್ರಾಗೆ ಸೋಯಾ ಹಾಕ್ತಾರೆ ಸೋಯಾ ಹಾಕಿ ನಮ್ಮ ಗೋಬಿ ಮಂಚೂರಿ ಅಂತ ಕೊಡ್ತಾರೆ ಅದು ನಾವು ಹಂಗೆ ತಿಂತೀವಿ ಹುಚ್ರಪ್ಲೆ ನಮ್ಗೆ ಗೊತ್ತಾಗೋಲ್ಲ ಏನಿಲ್ಲ ಇದು ಗೊತ್ತೈತು ಚೊಲೋ ಗೊತ್ತಿರಲ್ಲ ಅಂದರು ಚೊಲೋ ಅದಕ್ಕೆ ಏನು ಮಾಡಬೇಕು ಚೊಲೋ ನಾವೆ ಮನೇಯಾಗ್ ಮಾಡಿದ್ರು ಗೋಬಿ ಅದೆಲ್ಲಾ ಈಗ ಗೋಬಿದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೊಲೋ ಅದಕ್ಕೆ ಮಿಕ್ಸ್ ಮಾಡಿ ಆಮೇಲೆ ಎಣ್ಣೆ ಕಾಸ್ಲಾಕೆ ಇಡಬೇಕು ಎಣ್ಣೆ ಕಾಸ್ಲಾಕೆ ಇಡೋಣ ಅದು ಕಾಯ್ಲೆಂತ ತೊಗೊಂಡು ಒಂದು ಸ್ವಲ್ಪ್ ಸ್ವಲ್ಪೆ ಹಿಂಗೆ ಬಿಟ್ಕೋತ ಹಿಂಗೆ ಬಜಿ ಕರ್ದಂಗೆ ಕರೀದು ಅದಕ್ಕೆ ಈ ಭಜಿ ಮಾಡ್ತೀವಲ್ರಿ ಈ ಕಡಲೆ ಹಿಟ್ಟಿಂದು ಅದು ಅದು ಕರ್ದಂಗೆ ಮಾಡಿ ಕರಿಬೇಕು ಕರಿದೆ ಅದೆಲ್ಲ ಒಂದು ಕಡೆ ಪ್ಲೇಟ್ನಾಗೆ ತೋಗೊಬೇಕ್ ಅವಕ್ಕು ಒಂದು ಸ್ವಲ್ಪ್ ಹಿಂಗೆ ಚೊಲೋ ಹಿಂಗೆ ಕ್ರಿಸ್ಪಿ ಆಗೋತನ ಕರಿಬೇಕು ಅದುಕ್ಕೆ ಹಿಂಗೆ ಒಂದ್ರಮೇಲ್ ಒಂದು ಹಿಂಗೆ ಜಾಯಿಂಟ್ ಮಾಡಿಕೋತ ಹಾಕಬಾರ್ದು ಸೊಲ್ಪು ಡಿಸ್ಟೆನ್ಸ್ ಬಿಟ್ಟು ಎಣ್ಣೆನಾಗ್ ಹಾಕಿ ಒಂದು ಸ್ವಲ್ಪ್ ಇದಾಗ್ಲಿಕ್ ಬಿಡ್ಬೇಕು ಅವ್ಕಾ ಕ್ರಿಸ್ಪಿ ಆಗ್ತವವು ಕ್ರಿಸ್ಪಿ ಆಗೋಣ ಅವೆಲ್ಲ ಹೊರಗೆ ಒಂದಿ ಪ್ಲೇಟ್ನಾಗೆ ತಕ್ಕೋಬೇಕು ಆಮೇಲೆ ಇನ್ನಾ ಒಂದು ಬೌಲ್ದಾಗ ಇನ್ನು ಒಂದು ಏನು ಗೋಬಿ ರೆಡಿ ಆಗ್ಯಾವಲ್ಲ ಅದುಕ್ಕೆ ಒಂದು ಸ್ವಲ್ಪ ಹಿಂಗೆ ಗ್ರೇವಿ ಆ್ಯಡ್ ಮಾಡ್ಬೇಕು ಅಂದ್ರೆ ಚೊಲೋ ಟೇಸ್ಟ್ ಬರ್ಲಾಕ ಹಂಗೇನು ಮಾಡ್ಬೇಕು ಇನ್ನು ಒಂದು ಬೌಲ್ನಾಗೆ ಎಲ್ಲ ಇಟ್ಟು ಸ ಚಲೋ ಸಣ್ಣ ಉಳ್ಳಾಗಡ್ಡೆ ಕಟ್ ಮಾಡ್ಬೇಕು ಸಣ್ಣದು ಭಾಳ ಸಣ್ಣ ಉಳ್ಳಾಗಡ್ಡೆ ಕಟ್ ಮಾಡಿ ಅದಕ್ಕೆಲ್ಲ ಚೊಲೋ ಫ್ರೈ ಮಾಡಬೇಕು ಫ್ರೈ ಮಾಡಿ ಮಸಾಲೆ ಹಾಕಿ ಚಿಲ್ಲಿ ಸ್ವಾಸ ಗ್ರೀನ್ ಸ್ವಾಸ ರೆಡ್ ಸ್ವಾಸ ಅದೆಲ್ಲಾ ಹಾಕಿ ಮತ್ತು ಅದು ಒಂದು ಇದು ಸಿಗ್ತದೆ ರೀ ಅದೂ ಬ್ಲ್ಯಾಕ್ ಕಲ್ಲರ್ನಾಗೆ ಅದು ಅದು ಹಾಕಬೇಕು ಒಂದು ಸ್ವಲ್ಪ ಕಲ್ಲರ್ಸೆನು ಆ್ಯಡ್ ಮಾಡೋದು ನೆಸಸರಿನೇ ಆಗಲ್ರಿ ಯಾಕಂದ್ರೆ ನಾವು ಖಾರ ಹಾಕಿರ್ತೀವಿ ಅದು ಖಾರದ್ದೇ ರೆಡ್ ಕಲರ್ ಬಂದಿರ್ತದೆ ಆಲ್ರೆಡಿ ಗೋಬಿನಾಗೆ ಅಂದ್ರೆ ಎಲ್ಲ ಚೊಲೋ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಇದು ಒಳಗೆ ಏನು ಮಿಕ್ಸ್ ಮಾಡಿರ್ತೇವೆ ಗ್ರೇವಿ ಅವು ಗೋಬಿ ಕಡೆ ಇಟ್ಟು ಅದೆಲ್ಲಾ ಗೋಬಿ ತಂದು ಇದ್ರಾಗ ಹಾಕಿ ಇನ್ನೋ ಒಂದುಸರಿ ಚೊಲೋ ಮಿಕ್ಸ್ ಮಾಡ್ಬೇಕು ರೀ ಮಾಡೋಣ ಈಗ ಇದ್ರು ಕೂಡ ಏನು ಆಯ್ತು ಇದು ನಮ್ಮ ಗೋಬಿ ರೆಡಿ ಆಯಿತು ಗೋಬಿ ಮಂಚೂರಿ ರೆಡಿ ಆಯಿತು ಇನ್ನು ಏನು ಮಾಡಬೇಕು ಇದ್ರ ಕೂಡ ಒಂದು ಗ್ರೀನ್ ಕ್ಯಾಬೇಜ್ ಅಂದರೆ ಇದಕ್ಕೆ ಏನಂತಿರಿ ಪತ್ತ ಗೋಬಿ ಪತ್ತ ಗೋಬಿ ಏನು ಮಾಡಬೇಕು ಚೊಲೋ ಕಟ್ ಮಾಡ್ಬೇಕ್ ಅದ್ಕು ಸಣ್ಣ ಉದ್ದದ್ದು ಕಟ್ ಮಾಡಿ ಅದು ಏನು ರೆಡಿ ಆಗಿದ್ದು ಗೋಬಿ ಮಂಚೂರಿ ಮ್ಯಾಲೆಲ್ಲ ಹಾಕ್ಬೇಕು ರೀ ಭಾಳ ಚೊಲೋ ಟೇಸ್ಟ್ ಬರ್ತದೆ ಅದಕ್ಕೆ ಇಷ್ಟು ಈಗ ನಮ್ಮ ದೊಡ್ಡಮ್ಮ ಹೇಳ್ಯಾಳೆ ಇವತ್ತು ಸರಿನಾ ಮಾಡ್ಕೊಡ್ತೀನಿ ಆಕಿಗೆ ಇನ್ ನೆಕ್ಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿ ಮಾಡಿಕೊಡೋದದ ರೀ